ನಮ್ಮ ಪ್ರದೇಶದ ಸಾಂಪ್ರದಾಯಿಕ ಆಟಗಳು ಕಬಡ್ಡಿ ಖೋ ಖೋ ಡೊಳ್ಳು ಕುಣಿತ ಭಜನೆ ಲಗೋರಿ ಹಲವಾರು ರೀತಿಯ ಆಟಗಳನ್ನು ನಾವು ಆಡ್ತೇವೆ ಅದರಲ್ಲಿ ಡೊಳ್ಳು ಕುಣಿತ ನಮ್ಮ ಮಲೆನಾಡಿನ ಪ್ರದೇಶದಲ್ಲಿ ತುಂಬ ಪ್ರಸಿದ್ಧವಾದಂಥ ಕಲೆ ಈ ಕಲೆ ನಾ ದೇಶ ವಿದೇಶಗಳಲ್ಲಿ ಕೂಡ ಇದನ್ನು ನಮ್ಮ ನಾಡಿನ ನಮ್ಮ ಪ್ರದೇಶದ ಹಲವಾರು ಕಲಾವಿದರು ಇಂಗ್ಲೆಂಡು ಆಮೇಲೆ ಜಪಾನ್ ಅಮೇರಿಕಗಳಲ್ಲಿ ಕೂಡ ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ನಾವು ಕೂಡ ಹಬ್ಬ ಹರಿದಿನಗಳಲ್ಲಿ ಹಾಗೂ ಮುಖ್ಯ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಈ ಕಲೆಯನ್ನು ಪ್ರದರ್ಶನ ಮಾಡ್ತೇವೆ ಹೋದ ಬಾ ಈಗ ಮೊನ್ನೆ ದಸರದಲ್ಲಿ ಕೂಡ ನಮ್ಮ ತಂಡ ಮೈಸೂರಿನ ದಸರದಲ್ಲಿ ಈ ಕಲೆಯನ್ನು ಪ್ರದರ್ಶನವನ್ನು ಮಾಡಿ ಅಲ್ಲಿ ಸೈ ಎನಿಸಿಕೊಂಡು ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಹಲವಾರು ರೀತಿಯಲ್ಲಿ ನಮ್ಮ ನಾಡಿನ ಪ್ರಸಿದ್ಧ ಕಲೆಗಳಲ್ಲಿ ಈ ಡೊಳ್ಳು ಕುಣಿತ ಒಂದು ವೀರ ಕುಣಿತ ಡೊಳ್ಳು ಕುಣಿತ ಅಂದರೆ ಇದನ್ನು ಮಾಡುವಕಾದಾಗ ತುಂಬ ಶಕ್ತಿ ಬೇಕಾಗತ್ತೆ ಹಾಗಾಗಿ ಈ ಡೊಳ್ಳು ಕುಣಿತ ತುಂಬ ಪ್ರಸಿದ್ಧವಾದ ಕಲೆ ನಮ್ಮ ಸಮ ನಮ್ಮಒಂದು ಈ ಪ್ರದೇಶದಲ್ಲಿ ಅದೇ ರೀತಿ ಕಬಡ್ಡಿ ಇರಬಹುದು ಕಬಡ್ಡಿ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಯನ್ನಾಗಿ ಇದನ್ನು ನಾವು ಆಡ್ತೇವೆ ತುಂಬ ಉತ್ತಮವಾದ ಒಂದು ಕಲೆ ಇದನ್ನು